ನಾನು ಬಾಲ್ಯದಲ್ಲಿ ಸುಮಾರು ದೇವಾಲಯಗಳಿಗೆಲ್ಲ ಹೋಗ್ತಾಯಿದ್ವಿ ಮಹದೇಶ್ವರ ಬೆಟ್ಟ ಧರ್ಮಸ್ಥಳ ಕೆಲವು ದೇವಾಲಯಗಳಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಎರಡು ದಿನ ಮೂರು ದಿನ ಹಾಲ್ಟ್ ಮಾಡಿ ಊಟ ತಿಂಡಿ ಎಲ್ಲ ಮುಗಿಸಿ ಮಂಜುನಾಥನ ದರ್ಶನ ಮಾಡಿ ಅಲ್ಲಿಂದ ಮುಂದೆ ಬಂದು ಅಯ್ಯಪ್ಪ ಸ್ವಾಮಿಯ ಈ ಈ ಈ ಆ ಅ ಅಣ್ಣ ಅಣ್ಣಪ್ಪನ ದೇವಾಲಯದ ಹತ್ತಿರ ಅಲ್ಲಿ ಮುಗಿದು ಕೈ ಮುಗಿದು ಗೊಮ್ಮಟೇಶ್ವರನ ಹತ್ತಿರ ಬಂದು ಅಲ್ಲಿ ನಮಸ್ಕರಿಸಿ ಪೂಜೆ ಎಲ್ಲ ಮಾಡಿಸಿ ಪ್ರಸಾದವನ್ನು ಮದ್ಯಾನ್ನ ಸ್ವೀಕಾರ ಮಾಡಿ ಅಲ್ಲಿಂದ ಮುಂದೆ ಹೊರಗಡೆ ಎಲ್ಲ ತಿರುಗಾಡಿ ಅಲ್ಲಿಂದ ಮುಂದೆ ಹೋದೆ ತಿರುಗಾಡಿಕೊಂಡು ಪ್ರತಿಯೊಂದನ್ನೂ ನೋಡಿ ಅಲ್ಲಿಂದ ಮುಂದೆ ಪುನಃ ಬಸ್ಸಿನಲ್ಲಿ ಸಕಲೇಶಪುರ ರೂಟು ಆ ಹೊಳೆನರಸೀಪುರ ಹಾಸನ ಮಾರ್ಗವಾಗಿ ಆ ಹಾಸನ ಹೊಳೆನರಸೀಪುರ ಮುಂದೆ ಮೈಸೂರಿಗೆ ಬಂದು ತಲುಪಿದೆವು ಎಲ್ಲ ದೇವಾಲಯಗಳಿಗೂ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗ್ತಾಯಿರ್ತೀವಿ ಅಲ್ಲಿಂದ ಭಗವಂತನ ಧ್ಯಾನ ಮಾಡಿಕೊಂಡು ಒಳ್ಳೆಯದಾಗ್ಲಿ ಅಂತ ಇಷ್ಟಪಡ್ತೀನಿ ಪ್ರತಿಯೊಂದು ಪ್ರಯಾಣವೂ ಪ್ರತಿಯೊಬ್ಬರಿಗೂ ಸುಖಕರವಾಗಿರಲಿ ಅಂತ ಕೇಳಿಕೊಳ್ತೀನಿ ಎಂದೆಂದು ಜೀವನದಲ್ಲಿ ಒಳ್ಳೆಯದಾಗ್ಬೇಕು ಪ್ರತಿಯೊಬ್ಬರಿಗೂ ಪ್ರಯಾಣ ಮಾಡುವಾಗ ಪ್ರತಿಯೊಬ್ಬರೂ ಒಳ್ಳೆಯದಾಗ್ಲಿ ಭಗವಂತ ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತೀನಿ ಭಗವಂತ ಒಳ್ಳೇದು ಮಾಡಲಿ ಭಗವಂತ ಒಳ್ಳೇದು ಒಳ್ಳೇದು ಮಾಡಲಿ ಓಕೆ